ಮೆಡಿಸಿನ್ ಈಗ ಆಯುರ್ವೇದಿಕ್ ಒಳ್ಳೇದು ಬರ್ತಾ ಉಂಟು ಒಳ್ಳೇದುಂಟು ಹಾಗಲಕಾಯಿ ತಿಂದರೆ ತುಂಬ ಒಳ್ಳೇದಾಗ್ತದೆ ಮುಂದಿನ ಜನರೆಲ್ಲ ಈಗ ಅದೆಲ್ಲ ಎಲೆಕ್ಟ್ರಾನಿಕ್ಸ್ ಆಗಿ ಎಲ್ಲ ರಿಮೋಟಾಗಿ ಎಲ್ಲ ಅದರಲ್ಲಿ ದುಡಿಮೆಯಿಲ್ಲ ಆದ್ದರಿಂದ ಈಗ ಡಯಾಬಿಟಿಸ್ ಹೆಚ್ಚಾಗೋಗ್ತದೆ ಮುಂದೆ ಆದರೆ ಈಗೆಲ್ಲ ಕಷ್ಟ ಪಡುತ್ತಿದ್ದರು ಈಚೆ ಆಕ್ಟಿವ್ ಇದ್ದರು ಎಲ್ಲ ಒಳ್ಳೆದಿತ್ತು ಈಗ ಅದು ಮೇಯ್ನ್ ಕಾರಣ ಎಂದರೆ ಮಧುಮೇಹಕ್ಕೆ ಅದೆ ಆಕ್ಟಿವಿಟಿಸ್ ಫಿಸಿಕಲ್ ಆಕ್ಟಿವಿಟಿಸ್ ಬೇಕು ಎಕ್ಸರ್ಸೈಸ್ ಇದ್ದರೆ ಸ್ವಲ್ಪ ವಾಕಿಂಗ್ ಮಾಡಿದರೆ ತುಂಬ ಒಳ್ಳೇದು ಇಲ್ಲದಿದ್ದರೆ ತುಂಬ ಕಷ್ಟ ಅದೆ ಆ್ಯಕ್ಚುವಲಿ ನೋಡಿದರೆ ಮೇಯ್ನ್ ಮೆಡಿಸಿನ್ ಅಗತ್ಯ ಇಲ್ಲ ಪ್ಯಾಂಕ್ರೀಸ್ದು ವಿಷಯದಿಂದ ಬರೋದಲ್ಲ ಅದು ಒಂದು ದುಡಿಮೆ ಬೇಕು ಕಷ್ಟ ಪಡಬೇಕು ವಾಕಿಂಗ್ ಬೇಕು ಆಯುರ್ವೇದಿಕ್ನಲ್ಲಿ ಸಹ ತುಪ್ಪ ತಿಂದರೆ ನಿಮಗೆ ಫುಡ್ಡು ಮೊದಲಿನದ್ದು ಫುಡ್ಡು ಬೇರೆಯಿತ್ತು ಈಗಿನದ್ದು ಫುಡ್ಡು ಬೇರೆ ಉಂಟು ಈಗ ಫುಡ್ಡು ತುಂಬ ಕೆಮಿಕಲೈಜ್ ಆಗಿದೆ ಆರ್ಗಾನಿಕ್ ಯಾವುದು ಇಲ್ಲ ಮೊದಲು ಆರ್ಗಾನಿಕ್ ಇತ್ತು ಈಗ ಆರ್ಗಾನಿಕೆ ಇಲ್ಲ ಆದ್ದರಿಂದ ಈಗ ಸ್ವಲ್ಪ ಮನೆಯಿಂದ ಮನೆಯಲ್ಲಿ ವೆಜಿಟೇಬಲ್ ಎಲ್ಲ ತಿಂದು ನಾನ್ ವೆಜ್ನಿಂಗಿಂತ ವೆಜ್ ಒಳ್ಳೇದುಂಟು ವಜ್ ವೆಜ್ ತಿಂದರೆ ತಂಪಾ ಮಧುಮೇಹ ಕಮ್ಮಿ ಆಗಬಹುದು ಪ್ಯಾಂಕ್ರೀಸ್ ಆಕ್ಟಿವ್ ಆಗ್ಬೋದು ಮತ್ತೆ ಮುಂದಿನ ವಿಷಯ ಬೇರೆಯಿತ್ತು ಮುಂದೆ ತುಂಬ ಕಷ್ಟಪಡುತ್ತಿದ್ದರು ಅಲ್ಲಿಂದ ಹೋಗ್ತೇವೆ ವಾಕಿಂಗುಂಟು ಎಲ್ಲ ಉಂಟು ಈಗ ಎಲ್ಲ ಕಾರು ಸ್ಕೂಟರ್ ಎಲ್ಲ ಆಗಿ ರಿಮೋಟ್ ಆಗಿ ಮತ್ತೆ ಒಂದು ದುಡಿಮೆ ಇಲ್ಲ ಕೆಲಸವೇ ಇಲ್ಲ ತುಂಬ ಆಚೆ ಈಚೆ ಹೋಗ್ತಾಯಿರ್ಲಿಕ್ಕೆ ಅಗತ್ಯ ಇಲ್ಲ ಮನೆಯಿಂದುಡ್ಡು ವಿಡಿಯೋ ಗೇಮ್ ಕಳೆಯೋದು ಕಂಪ್ಯೂಟರ್ ಅದೇ ಎಲ್ಲ ಆಗಿ ಈಗ ಇದು ಹೆಚ್ಚಾಗ್ತಾ ಉಂಟು ಎಲ್ಲ ಇಟ್ಸ್ ಎಲ್ಲ ಹೆಚ್ಚಾಗ್ತಾ ಉಂಟು ಆದ್ದರಿಂದ ಸ್ವಲ್ಪ ಎಕ್ಸರ್ಸೈಸ್ ಫಿಸಿಕಲ್ ಆಕ್ಟಿವಿಟಿಸ್ ಬೇಕು ಇಂಡೋರ್ ಗೇಮ್ ಮುಖ್ಯ ಹಾಗು ಔಟ್ ಡೋರ್ ಗೇಮ್ ಆಡಿದರೆ ಒಳ್ಳೇದುಂಟು ಇಂಡೋರ್ ಗೇಮ್ ಸರಿ ಇಲ್ಲ ಈಗ ಇಂಡೋರ್ ಗೇಮ್ ಆದರೆ ಇದರಿಂದ ಇದು ಆಗೋದು ಇಲ್ಲದಿದ್ದರೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗಬೇಕು ಬೆವರು ಹೋಗಬೇಕು ಅದಕ್ಕೆ ತುಂಬ ಫಿಸಿಕಲ್ ಆಕ್ಟಿವಿಟಿಸ್ ಬೇಕು ಮತ್ತೆ ಇದು ತುಂಬ ಈ ಫುಡ್ ಫುಡ್ ಇಂಪಾರ್ಟೆಂಟ್ ಉಂಟು ಫುಡ್ ಸಹ ಫುಡ್ ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಇದು ತೆಗೆದುಕೊಳ್ಬೇಕು ಅದು ಯಾವುದು ಅದಕ್ಕೆ ಅದು ಇದಿಲ್ಲ ಫ್ರೂಟ್ಸ್ ತೆಗೆಯುವಾಗ ರೆಸ್ಟ್ರಿಕ್ಷನ್ ಉಂಟಾ ಆದರೆ ಬೇರೆ ಬೇರೆ ಫ್ರೂಟ್ ತಿಂದು ಪ್ರಯೋಜನ ಇಲ್ಲ ಈಗ ಹೆಚ್ಚು ಆಗ್ತದೆ ಒಂದು ಸಲ ಮಧುಮೇಹ ಬಂದ ಮೇಲೆ ಮತ್ತೆ ಅದು ಹೋಗೋದು ತುಂಬ ಕಷ್ಟ ಮತ್ತೆ ಕಂಟ್ರೋಲೇ ಇರೋದು ಕಂಟ್ರೋಲ್ ಬೇಕು ಅಂಡರ್ ಕಂಟ್ರೋಲ್ ಇದ್ದರೆ ತುಂಬ ಒಳ್ಳೇದು ಇಲ್ಲಾದರೆ ಎಲ್ಲಿ ಸಹ ಎಫೆಕ್ಟ್ ಆಗಬಹುದು ಕಿಡ್ನಿ ಬ್ರೈನ್ ಹಾರ್ಟ್ ಎಲ್ಲದೂ ಆಗ್ಬೋದು ಅದಕ್ಕೆ ಯಾವುದು ಕಂಟ್ರೋಲ್ ಇರಬೇಕು ಕಂಟ್ರೋಲ್ ಇಲ್ಲದಿದ್ದರೆ ಆಗೋದಿಲ್ಲ ಕಂಟ್ರೋಲ್ ಬೇಕು ಅಂಡರ್ ಕಂಟ್ರೋಲ್ ಇದ್ದರೆ ಯಾವುದು ಸಹ ಒಳ್ಳೇದು ಮೇಯ್ನ್ ಫಿಸಿಕಲ್ ಆಕ್ಟಿವಿಟಿಸ್ ಆಕ್ಟಿವಿಟಿ ಮಾಡಿದರೆ ಒಳ್ಳೇದುಂಟು ಮತ್ತೆ ವೆಜಿಟೇಬಲ್ ತಿಂದೂ ಒಂದು ಸ್ವಲ್ಪ ಡಯಟಿಂಗ್ ಬೇಕು ಡಯಟಿಂಗ್ ಸ್ವಲ್ಪ ಬೇಕು ಫುಡ್ಡು ಸ್ವಲ್ಪ ತೆಗೆದುಕೊಳ್ಳೋದು ಜಾಗ್ರತೆ ಬೇಕು ಇಲ್ಲದದಿದ್ದರೆ ತುಂಬ ಕಷ್ಟ ಆದ್ದರಿಂದ ನೀವು ಓಕೆ ಇಷ್ಟೇ ಜಾಗ್ರತೆ ತಗೊಳ್ಬೇಕು